ಹನ್ನೆರಡು ಮಾರ್ಚ್ ಎರಡು ಸಾವಿರದ ಒಂದು ಆರು ಮಾರ್ಚ್ ಎರಡು ಸಾವಿರದ ಮೂರು ಇಪ್ಪತ್ತೈದು ಜಾನ್ವರಿ ಸಾವ್ರದ ಒಂಬೈನೂರ ತೊಂಬತ್ತೊಂಬತ್ತು ನಾಲ್ಕು ಜುಲೈ ಎರಡು ಸಾವಿರದ ಆರು ಹತ್ತು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೆಂಟು